ಹಾಂ ಅಮೂಲ್ಯ ಚೆನ್ನಾಗಿದ್ದೀರಾ ಹಾಂ ನಾನು ಚೆನ್ನಾಗಿದ್ದೀನಿ ಏನು ವಿಶೇಷ ತುಂಬ ದಿನಕ್ಕೆ ನೆನೆಸ್ಕೊಂಬಿಟ್ಟಿದ್ದೀರ

ಹಾಂ ಹೌದಾ ಸುಮಾರು ಓಟಲ್ ಇದ್ದಾವೆ ಅಮೂಲ್ಯ ಒಂದು ನಾವು ತಿಂಡಿಗೆ ತಿನ್ನೋದಾದರೆ ಇಲ್ಲಿ ಲಕ್ಷ್ಮೀ ಟಿಫನ್ ಸೆಂಟರ್ ಅಂತ ಇದೆ ಆನೆಬಾಗಿಲಲ್ಲಿ ಅಲ್ಲಿ ದೋಸೆಗೆ ಅಂತಲೇ ಫೇಮಸ್ ಅದು ಓಟಲ್ಲು ದೋಸೆ ಮತ್ತು ಇಡ್ಲಿ ಎರಡು ಕೂಡ ತುಂಬ ಚೆನ್ನಾಗಿರುತ್ತೆ ಜೊತೆಗೆ ಈಗ ಹೊರ್ಗಡೆ ನಮ್ಗೆ ಎಕ್ಸಾಂಪಲು ದೋಸೆ ಒಂದು ಫೋರ್ಟಿ ಫೈವ್ ಫಿಫ್ಟಿ ರುಪೀಸಿಗೆ ಸಿಗ್ತೆ ಅಲ್ಲಿ ಟೆನ್ ಅಥವಾ ಫಿಫ್ಟೀನ್ ರುಪೀಸ್ ಜಾಸ್ತಿ ಇರುತ್ತೆ ಆದರೆ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಬಟ್ ಅದು ಫೇಮಸ್ ಓಟಲ್ ಚೆನ್ನಾಗಿರುತ್ತೆ ನೀವು ಅಲ್ಲಿ ತಿಂಡಿ ಮಾಡ್ಬೋದು ಹಾಂ ಜೊತೆಗೆ ನಾನ್ ವೆಜ್ ಊಟ ಮಾಡಬೇಕು ಅಂತ ಹೇಳದ್ರೆ ಮೆದಹಳ್ಳಿ ರೋಡಲ್ಲಿ ಒಂದು ಫಿಶ್ಲ್ಯಾಂಡ್ ಅಂತ ಇದೆ ಓಟೆಲ್ಲು ಅಲ್ಲಿ ತುಂಬ ಚೆನ್ನಾಗಿ ವೆರೈಟಿ ವೆರೈಟೀ ಫಿಶನ್ನ ಯೂಸ್ ಮಾಡಿಕೊಂಡು ಎಲ್ಲ ಐಟಮ್ಸ್ ಮಾಡಿರ್ತಾರೆ ಅಲ್ಲು ಕೂಡ ತುಂಬ ಚೆನ್ನಾಗಿರುತ್ತೆ ಹೌದೌದು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಕೂಡ ಇರುತ್ತೆ ಜೊತೆಗೆ ನೀವು ಈ ಚಿಕನ್ನು ಮಟನ್ನು ಆ ಥರದ್ದು ಒಂದು ಟ್ರೈ ಮಾಡಬೇಕು ಅಂತ ಹೇಳದ್ರೆ ಹೊಳಲ್ ಕೆರೆ ರೋಡಲ್ಲಿ ತಿರುಮಲ ಡಾಬಾ ಅಂತ ಇದೆ ಸೊ ಅಲ್ಲು ಕೂಡ ನಿಮಗೆ ತುಂಬ ಚೆನ್ನಾಗಿರುತ್ತೆ ಹಾಂ ಜೊತೆಗೆ ನೀವು ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತೇಳಿದ್ರೆ ಆನೆಬಾಗ್ಲಲ್ಲಿ ಶಿವಸಾಗರ್ ಚಾಟ್ ಸೆಂಟರ್ ಅಂತ ಇದೆ ಅಲ್ಲಿ ಪಾನಿಪುರಿ ಮಸಾಲ ಪುರಿ ಆ ಥರದ್ದು ತುಂಬ ಚೆನ್ನಾಗಿರುತ್ತೆ ನೋಡಿ ನೀವು ಅಲ್ಲಿ ಟ್ರೈ ಮಾಡ್ಬೋದು

ಹಾಂ ಇರಲಿ ಇರಲಿ ಅಮೂಲ್ಯ ಪರವಾಗಿಲ್ಲ ನೀವು ಹೋಗಿ ಮತ್ತೆ ಏನಾದ್ರೂ ನಿಮಗೆ ಕನ್ಫ್ಯೂಸ್ ಆಯಿತು ಅಡ್ರಸ್ ಗೊತ್ತಾಗಿಲ್ಲ ಅಂತ ಹೇಳದ್ರೆ ಕಾಲ್ ಮಾಡಿ ನಾನು ಮತ್ತೆ ಹೇಳ್ತಿನಿ ನಿಮಗೆ